ಹಲೋ ಸರ್ ಅಶೋಕ ಹೋಟ್ಲಲ್ಲಾ ಹಾಂ ಹೌದು ಹೇಳಿ ಏನು ಬೇಕಾಗಿತ್ತು ಸರ್ ನಮ್ಮ ಮನೆ ದೂರದಲ್ಲಿದೆ ಈಗ ಮಳೆ ಬೇರೆ ತುಂಬ ಬರ್ತಿದೆ ನಮಗೆ ಮನೆಯಲ್ಲಿ ಕರೆಂಟೆಲ್ಲ ಇಲ್ಲ ಅಡಿಗೆ ಮಾಡ್ಕೊಳಕೆ ನಮಗೆ ಊಟ ಕಳಿಸಬೇಕಿತ್ತು ಪಾರ್ಸೆಲು ಕಳ್ಸಕ್ಕಾಗತ್ತಾ ಸರ್ ನಿಮಗೇನು ಬೇಕಾಗಿತ್ತು ಸರ್ ಅದನ್ನು ಹೇಳಿ ನಮಗೆ ಕಳ್ಸಕ್ಕಾಗತ್ತಾ ನೋಡ್ತೀವಿ ನಮಗೆ ಒಂದು ಎರಡು ಪ್ಲೇಟ್ ಅನ್ನ ಎರಡು ಪ್ಲೇಟ್ ಮಿ ಫುಲ್ ಮೀಲ್ಸು ಅದರ ಜೊತೆ ಒಂದು ಪರೋಟ ಒಂದು ಪನ್ನೀರ್ ಕುರ್ಮಾ ಇದ್ದರೆ ಸಾಕು ಲಾಸ್ಟಿಗೆ ಒಂದು ಸಲಾಡ್ ಥರ ಒಂದಿಷ್ಟು ಐಸ್ಕ್ರೀಮ್ ಕಳಿಸಿ ಸ್ವಲ್ಪ ಬೇಗ ಕಳಿಸಬೇಕಿತ್ತು ಸರ್ ಅದಿಷ್ಟು ಬೇಕಾಗಿತ್ತು ಆದರೆ ಮೀಲ್ಸ್ ಇದೆ ಪರೋಟ ಕುರ್ಮಾ ಇರೋದು ಖಾಲಿಯಾಗಿದೆ ಸರ್ ತುಂಬ ಲೇಟಾಗಿ ಪೋನ್ ಮಾಡಿದ್ದೀರ ನೀವು ಮತ್ತು ನಿಮ್ಮ ಮನೆ ಬೇರೆ ದೂರ ಇದೆ ಅಂತೀರಾ ಕಳ್ಸಕ್ಕವೆಲ್ಲ ಮತ್ತೆ ರೆಡಿ ಮಾಡಿ ಎಲ್ಲ ಕಳ್ಸಕ್ಕೆ ಲೇಟ್ ಆಗತ್ತೆ ಸರ್ ನಾವು ಮತ್ತೆ ಕ್ಲ ಕ್ಲೋಸ್ ಮಾಡ್ತಿದ್ದೀವಿ ಹೋಟೆಲ್ ನಾವು ಸೊ ಅದಕ್ಕೋಸ್ಕರ ಮೀಲ್ಸ್ ಕಳಿಸ್ತೀನಿ ಮೀಲ್ಸ್ ಬೇಕಾದ್ರೆ ಮೂರು ಕಳಿಸಲಾ ಸರ್ ಹೌದಾ ಸರ್ ಇಲ್ವಾ ಮೀಲ್ಸು ಓಕೆ ಆಯಿತು ಇದಿಲ್ವಾ ಪರೋಟ ಮತ್ತು ಪನೀರು ಇರಲಿ ಇರಿ ಸರ್ ಇದನ್ನೇ ಕಳಿಸಿ ಮೂರು ಮೀಲ್ಸನ್ನ ನಮ್ಮನೆ ಇರೋದು ಗೋಪಾಳ್ ಹತ್ತಿರ ಓಕೆ ಸರ್ ನಾನು ಒಂದು ನಂಬರ್ ಕಳಿಸ್ತೀನಿ ಸರ್ ಅದಕ್ಕೆ ನೀವೇ ಲೋಕೇಶನ್ ಸೆ ಇದು ಶೇರ್ ಮಾಡಿಬಿಡ್ತೀನಿ ನನ್ನ ಲೋಕೇಶನು ನೀವೇ ಅಲ್ಲಿ ಬಂದು ಕೊಟ್ಟುಬಿಡಿ ಸರ್ ಓಕೆ ಸರ್ ಇದೆ ಈಗ ಕಾಂಟಾಕ್ಟ್ ಮಾಡಿದ್ದೀರಲ್ಲ ಕಂಪನಿ ನಂಬರು ಇದಕ್ಕೆ ಕಳಿಸಿ ಸರ್